ಹಾಂ ಇದು ಹಾಲು ಒಂದು ಹಾಲು ಬೇಕಾಗಿತ್ತು ಸ್ವಲ್ಪ ನಿಮ್ದು ಹೇಗೆ ತೊಟ್ಟಿ ಹಾಲಾ ಅಲ್ಲ ಲೀಟರ್ ಇದಾ ಲೀಟರಲ್ಲಿ ಮಾರೋದಾ ಇವಾಗ ಬೇರೆ ಬೇರೆ ಥರ ಉಂಟಾ ಯಾವುದೆಲ್ಲ ಉಂಟು

ಹ್ಞೂ ನಿನ್ನೆ ಅಲ್ಲ ಮೊನ್ನೆ ತಗೊಂಡು ಹೋಗಿದೇನೆ ಹಾಲು ನೀರಂದರೆ ನೀರು ಅದು ಬರೀ ಕಲರ್ ಮಾತ್ರ ಬಿಳಿ ಉಂಟು ಮತ್ತು ಮುಟ್ಟಿ ನೋಡುವಾಗ ಏನಿಲ್ಲ ಅದರಲ್ಲಿ ಏನೂ ಇಲ್ಲ ಬರೇ ನೀರು ಅದು ಅದೇನು ಹಾಗೆ ಅದು

ಏಕೆ ಅಂದರೆ ನಾವು ಹಾಲು ತಗೊಂಡ್ ಹೋಗೋದು ಬರೇ ಚಹಾಕ್ಕೆ ಮಾತ್ರ ಅಲ್ಲ ಬೆಣ್ಣೆ ಮೊಸರು ಇದೆಲ್ಲಾ ಮಾಡ್ಲಿಕ್ಕೆ ಬೇಕಾದ್ ಹಾಗೆ ನಮಗೆ ಹಾಲು ದಪ್ಪ ಬೇಕು ದಪ್ಪ ಬೇಕಾರ್ದೆ ನೀವು ಅದೇ ಥರ ಹಾಲು ಕೊಡಬೇಕು

ಹಾಗೇ ಒಂದು ನಾಲ್ಕು ಲೀಟ್ರೂ ಹಾಲು ಬೇಕು ಸ್ವಲ್ಪ ನೋಡಿ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಹೇಗೆ ಒಂದೇ ಸಲ ಅಷ್ಟು ತಗೋಳುದಲ ನಾವು ಆದಷ್ಟು ನೋಡೀ ಕೊಡಿ ಹಾಂ

ಹಾಂ ಹಾಂ ಯಾಕಂದ್ರೆ ನಾವು ಇನ್ನು ಒಂದುಸಲ ನಿಮ್ಮ ಅಂಗ್ಡಿಗೆ ಬರಬೇಕಲ್ಲ ಬರ್ಬೇಕಾದ್ರೇ ನೀವು ಹಾಲು ಒಳ್ಳೇ ಗುಣಮಟ್ಟದ ಹಾಲೇ ಕೊಡ್ಬೇಕು ಅದ್ನ ಇಲ್ಲಾಂದ್ರೆ ಅದು ಮತ್ತು ಬರ್ಲಿಕ್ಕೆ ಮನ್ಸು ಆಗೋದಿಲ್ಲ ಮತ್ತು ನಾವು ಇನ್ನೊಂದು ಡೈರಿ ಹುಡುಕೊಂಡ್ ಹೋಗ್ಬೇಕಾಗ್ತದೆ ಹಾಂ ಹಾಂ ಆದಷ್ಟು ನೋಡಿ ರೇಟ್ ಹಾಕಿ ಕೊಡಿ ನಾವು ಬರ್ತೇವೆ ಹಾಂ